ಹಾಂ ಸರ್ ನಮಸ್ತೆ ಟ್ರಾವೆಲ್ಸ್ ಅಲ್ಲ ಸರ್ ನಂಗೆ ಅಂದರೆ ಮಂಗಳೂರಿಂದ ಒಂದು ಚೆನೈಗೆ ಹೋಗ್ಲಿಕ್ಕೆ ಒಂದು ಟಿಕೆಟ್ ಬುಕ್ ಮಾಡಲಿಕ್ಕಿತ್ತು ಸರ್ ಅಂದರೆ ನಾಳೆ ನಾಳೆ ಸಂಜೆ ನಾಲ್ಕು ಗಂಟೆ ನಂತರ ಹಾಂ ಹೌದು ಈವ್ನಿಂಗ್ ಹಾಂ ಹೌದು ಹೌದು ಸರ್ ನನಗೆ ಎಸಿಯಲ್ಲಿ ಸ್ಲೀಪರ್ ಕೋಚೂ ಇದಿಯಲ್ಲ ನಿಮ್ಮ ಹತ್ರ ಹೌದು ಹೌದು ಯಾಕಂದರೆ ನಾನು ನಿಮ್ಮ ಕಡೆಯಿಂದ ಎಲ್ಲ ಬುಕ್ ಮಾಡ್ತಿದ್ದದ್ದು ಇದಕ್ಕೆ ಮುಂಚೆ

ಹಾಂ ಸರಿ ಸರ್ ಓಕೆ ಸರ್ ಸರ್ ನನಗೆ ಅಪ್ಪರೇ ಓಕೆ ಸರ್ ಅಪ್ಪರ್ ವಿಂಡೊ ಸೈಡೆ ಬೇಕು ವಿಂಡೊ ಸೈಡಲ ಸರ್ ಅದು ಬರುದು ವಿಂಡೊ ಸೈಡ್ ಹೌದು ಸರ್ ಇದೆಯಾ ಹಾಂ ಓಕೆ ಸೂಪರ್ ಸರ್ ಓಕೆ ಓಕೆ ಸರ್ ತೌಸನ್ ಸಿಕ್ಸ್ ಅಂಡ್ರೆಡ ಸರ್ ನಮಗೆ ಆ್ಯಕ್ಚುಲಿ ಏಯ್ಟ್ ನೈನ್ಟಿ ಎಲ್ಲ ಬರ್ತದೆ ಸರ್ ಹೌದು ಹೌದು ಅಲ್ಲಾ ಎಸ್ ಆರ್ ಎಸ್ಸಲ್ಲಿ ಅಲ್ಲಾ ಉಂಟಲ್ಲ ಏಯ್ಟ್ ನೈನ್ಟಿಗೆ ಎಲ್ಲ ಬರ್ತದೆ ವಿ ಆರ್ ಎಲ್ ಅಲ್ಲೂ ತೌಝಂಡ್ ರುಪೀಸಿಗೆ ಬರ್ತದೆ ನಿಮ್ಮ ಇದರಲ್ಲಿ ಜಾಸ್ತಿ ಆಯಿತಲ್ಲ ಸರ್ ಹೌದು ಹಾಂ ನಾರ್ಮಲಲ್ಲು ಓಕೆ ನಂಗಂದರೆ ಕಮ್ಮಿ ಆದರೆ ಒಳ್ಳೆದಲ್ಲ ಸರ್ ಹಾಂ ಮಾಡ್ಬೋದಾ ಸರ್ ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟಿ ಉಂಟು ಸರ್ ಅಂದರೆ ಆ ಬಸ್ಸಲ್ಲೀ ಅಂದರೆ ಈಗ ನಾರ್ಮಲ್ ಆಗಿ ನೋಡಿ ಬೇರೆ ಕಡೆ ಇದ್ರಲ್ಲಿ ಎಲ್ಲಾ ಒಂದು ಬೆಡ್ ಶೀಟ್ ಕೊಡ್ತಾರೆ ಮತ್ತು ಆ ಬಸ್ಸಲ್ಲಿ ಓಕೆ ಹಾಂ ಓ ರೀಚ್ ಆಗುತ್ತಾ ಓಕೆ ಸರ್ ಅದು ಮಿಡ್ಲಲ್ ಎಲ್ಲಾ ಸ್ಟಾಪ್ ಮಾಡ್ತಾರಾ ಸರ್ ಅದಂದರೆ ನಮಗೆ ಬೇಕಾದ ಓಟ್ಲಲ್ಲಿ ಮಾಡ್ತಾರಲ್ಲಾ ಅವರಿಗೆ ಬೇಕಾದ ಓಟ್ಲಲ್ಲಿ ಮಾಡ್ತಾರಾ ಅದು ಹೇಗೆ ಸರ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಬಟ್ ನಮಗೆ ಏನಾದರು ಈಗ ಮಿಡ್ಲ್ ಅಲ್ಲಿ ಇನ್ ಕೇಸ್ ಏನಾದರು ಎಮರ್ಜೆನ್ಸಿ ಅಂತ್ಹೇಳಿ ಸ್ಟಾಪ್ ಕೊಡ್ತಾರಾ ಓಕೆ ಬಟ್ ಅಂದರೆ ಏನು ಗೊತ್ತಾ ಸರ್ ಈಗ ಕೆಲವೊಂದು ಕಡೆ ಇದರಲ್ಲಿ ಬಸ್ಸಲೆಲ್ಲ ನಮಗೆ ಈಗ ಚಾರ್ಜಿಂಗ್ ಪಾಂಯ್ಟ್ ಎಲ್ಲಾ ಬೇಕಾಗ್ತದೆ ಅಂದರೆ ನಾವು ಆಫೀಸಿದ ಏನಾದರು ವರ್ಕ್ ಮಾಡುದಾದರೆ ಲ್ಯಾಪ್ಟಾಪ್ ಎಲ್ಲ ಕನೆಕ್ಟ್ ಮಾಡ್ಬೇಕಾದರೆ ಅದೆಲ್ಲ ಇದಿಯ ಸರ್ ಆ ಬಸ್ಸಲ್ಲಿ ಹೌದಾ ಓಕೆ ಸರ್ ಹಾಗಾದರೆ ನಮಗೆ ಪಿಲ್ಲೋ ಮತ್ತು ಬೆಡ್ ಶಿಟ್ ಎಲ್ಲಾ ಕೊಡ್ತಾರಲ್ಲಾ ಸರಿ ಸರ್ ಓಕೆ ಸರ್ ಹಾಗಾದರೆ ನಾ ಹಾಂ ನೀವು ಬುಕ್ ಮಾಡಿ ಸರ್ ನಾನು ಅದೇ ನಾಲೆ ಬೆಳಗ್ಗೆ ನಾನು ನಿಮಗೆ ನೀವು ನನಗೆ ಕಾಲ್ ಮಾಡಿ ನೀವು ಬುಕ್ ಮಾಡಿ ಬಿಡಿ ಸರ್ ನಾನು ಮತ್ತೆ ಪೇಮೆಂಟ್ ಮಾಡ್ತೇನೆ ಆಯಿತಾ ಸರಿ ಸರ್ ಓಕೆ ಓಕೆ ತ್ಯಾಂಕ್ ಯು ಬಾಯ್ ಬಾಯ್ ಹಾಂ ಓಕೆ